ನಮಸ್ಕಾರ ಸರ್ ಹೌದು ಹೌದಾ ಹ್ಞೂ ಹೇಳಿ ಸರ್

ಯಾಕೆ ಸರ್ ನಾನು ಹೇಳಿದ ರೀತಿಲ್ಲಿ ನೀವು ಮೆಡಿಶನ್ ಆ ಟೈಮಿಗೆ ಕರೆಕ್ಟಾಗಿ ತಕೊಂಡು ನೀವು ಸ್ವಲ್ಪ ರೆಸ್ಟ್ ಮಾಡ್ಬೇಕಾಗಿತ್ತಲ್ಲ ಸರ್

ಅದು ಎಲ್ಲ ತಿನ್ನಬಾರ್ದು ಅಂತ ಹೇಳಿರ್ಲಿಲ್ವ ಸರ್ ನಾನು ಜ್ವರ ಬಂದಾಗ ಸ್ವಲ್ಪ ಬಿಸಿನೀರು ಮತ್ತು ಟ್ಯಾಬ್ಲೆಟ್ ಎಲ್ಲ ತಕೊಂಡು ಸ್ವಲ್ಪ ರೆಸ್ಟ್ ತಕೊ ಬೇಕು ಮತ್ತು ಯಾವುದೂ ಆಯಾಸ ಕೆಲಸ ಮಾಡಬಾರ್ದು ಅಂತೆಲ್ಲ ಹೇಳಿರ್ಲಿಲ್ವ ಸರ್ ನಾನು ನಿಮಗೆ ಸರಿ ಓಕೆ ಸರ್ ಪರವಾಗಿಲ್ಲ ಹಾಂ ನಾಳೆ ಸರಿ ಸರ್ ಬರ್ತೀನಿ ಹಾಂ ಹಾಂ ಒಂಬತ್ತು ಹತ್ತು ಗಂಟೆಗೆ ಬರ್ತೀನಿ ಸ ನೀವು ಒಂದು ಹತ್ತು ಗಂಟೆಗೆ ಬನ್ನಿ ಸ ಹತ್ತು ಗಂಟೆಗೆ ಬನ್ನಿ ಸ

ಇಲ್ಲ ಸರ್ ಸಿಸ್ಟ್ರ್ ಎಲ್ಲ ಇರ್ತಾರೆ ಮತ್ತು ಅದೆಲ್ಲ ನಾನು ಮುಗಿಸಿಕೊಂಡು ಹತ್ತು ಗಂಟೆಗೆ ಬರ್ತೀನಿ ಸರ್ ನೀವು ಬನ್ನಿ ಸ ಮತ್ತು ನಿಮಗೆ ಆದಷ್ಟು ಒಂದು ಹತ್ತು ಗಂಟೆಗೆ ಬರ್ತೀನಿ ಸ ಹತ್ತು ಗಂಟೆಗೆ ಬರ್ತೀನಿ ಹತ್ತು ಗಂಟೆಗೆ ಬಂದು ಹ್ಞೂ ಹೇಳಿ ಸರ್ ಆದಷ್ಟು ನಿಮ್ಮದು ರಕ್ತ ಎಲ್ಲ ಪರೀಕ್ಷೆ ಮಾಡಿ ಮತ್ತು ಏನಾಗುತ್ತೋ ಮತ್ತೆ ಹೇಳ್ತೀನಿ ಸರ್ ನೀವು ಬನ್ನಿ ಸರ್ ಹತ್ತು ಗಂಟೆಗೆ ಓಕೇ ಓಕೆ ಸರ್ ಬನ್ನಿ ಸರ್ ಮತ್ತು ಓಕೆ ಸರ್ ಬಾಯ್ ಹಾಂ ಕಟ್ ಮಾಡಿ ಸರ್